ನನ್ನ ಹೆಮ್ಮೆಯ ಸಾಧನೆ ಎಂದರೆ ನಾನು ಶಿಕ್ಷಕಿಯಾಗಿ ಇರುವುದು ಯಾಕಂದರೆ ನನಗೆ ಚಿಕ್ಕಂದಿನಿಂದಲೂ ಶಿಕ್ಷಕಿಯಾಗುವ ಆಸೆ ಇತ್ತು ಆದರೆ ನನ್ನ ಮನೆಯ ಪರಿಸ್ಥಿತಿಯ ಕಾರಣ ನನಗೆ ನನಗೆ ಅದನ್ನು ಸಾಧಿಸಲು ಒಂದು ಸ್ವಲ್ಪ ಅಡೆತಡೆಗಳು ಇದ್ದವು ಆದರೆ ನಾನು ಹಠ ಬಿಡದೇ ನಾನು ಶಿಕ್ಷಕಿಯಾದೆ ಅದು ನನಗೆ ಇಂದಿಗೂ ನನಗೆ ನಾನು ಮಾಡಿದ ಜೀವನದಲ್ಲಿ ಹೆಮ್ಮೆಯ ಸಾಧನೆಯಲ್ಲಿ ನಾನು ಹಠ ತೊಟ್ಟು ಒಂದು ಉತ್ತಮ ಶಿಕ್ಷಕಿಯಾಗಿದ್ದೇನೆ ಎಂದು ಹೇಳಲು ನನಗೆ ನನ್ನ ಜೀವನದಲ್ಲಿ ನನಗೆ ಅದು ಒಂದು ದೊಡ್ಡ ಹೆಮ್ಮೆಯ ಸಾಧನೆ ಎಂದು ನಾನು ಹೇಳಲು ಬಯಸುತ್ತೇನೆ